ಮೊದಲ್ನೇದಾಗಿ ನಮ್ಮ ಮೂಲ ನೆಲೆಗೆ ಮರಳುವ ಹಂಬಲ ಸದಾ ಇರುತ್ತದೆ ಏಕೆಂದ್ರೆ ಅಲ್ಲಿನ ನೆನಪುಗಳು ಮತ್ತು ಅಲ್ಲಿ ಬೆಳೆದಂಥ ಆಟ ಆಡ್ದಂತಹ ಮತ್ತು ಸಮಯ ಕಳೆದಿದ್ದು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಯಾವ ರೀತಿ ಅಂದರೆ ಕಾಡು ಇರ್ತಿತ್ತು ನಮ್ಮ ತಾತ ಅಜ್ಜಿ ಊರಲ್ಲಿ ಅಲ್ಲಿ ದನಗಳು ಮೇಕೆಗಳನ್ನ ಎಲ್ಲ ಮೇಯ್ಸೋದಕ್ಕೆ ಹೋಗ್ತಿದ್ವಿ ಮತ್ತು ಇಲ್ಲಿ ನಮ್ಮ ಅಪ್ಪ ಅಮ್ಮನ ಮನೆಗೆ ಬಂದ ಮೇಲೆ ಎಲ್ಲ ಒಂಥರ ಹಸು ಇಲ್ಲ ಮೇಕೆ ಇಲ್ಲ ಕಾಲೇಜ್ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಕಾಲೇಜು ಮಾತ್ರ ಅಲ್ಲಿನ ಫ್ರೆಂಡ್ಸು ಹೆಂಗಂದ್ರೆ ತುಂಬ ಕ್ಲೋಝ್ಲಿನೆಸ್ಸು ಯಾವ್ದಾದ್ರೂ ಒಂದು ಗೇಮ್ಸ್ಗಾಗಲಿ ಕರ್ಕೊಳ್ಳೋರು ಮತ್ತು ಒಬ್ಬೊಬ್ರನ್ನೇ ಇರದಕ್ ಬಿಡ್ತಿರಲಿಲ್ಲ ತುಂಬ ಎಂಜಾಯ್ ಮಾಡಿಸ್ತಿದ್ರು ಮತ್ತು ಅಲ್ಲಿ ಏನೇನು ಆಟ ಆಡ್ತಿದ್ವಿ ಅಂದರೆ ಮರಕೋತಿ ಆಟ ಆಡ್ತಿದ್ವಿ ಲಗೋರಿ ಆಡ್ತಿದ್ವಿ ಅವೆಲ್ಲ ತುಂಬ ನೆನಪಿದ್ದಾವೆ ಒಂದು ಸಲ ಆಟ ಆಡಬೇಕಾದ್ರೆ ನನ್ನ ತಮ್ಮನಿಗೆ ಏಟಾಗಿಬಿಟ್ಟಿತ್ತು ಅದಂತೂ ಇನ್ನೂ ತುಂಬ ನೆನಪಲ್ಲಿದೆ ಮತ್ತು ಇವಾಗ ನಾವು ಏನಾದ್ರೂ ಅಲ್ಲಿ ನಮ್ಮ ತಾತ ಅಜ್ಜಿ ಎಲ್ಲ ಇಲ್ಲದೇ ಇರಬೇಕಾದ್ರೆ ಮೇಕೆಗಳನ್ನ ಕರ್ಕೊಂಡು ಕಾಡಿಗ್ ಹೋಗ್ತಿದ್ವಿ ಅಲ್ಲಿ ಫ್ರೆಂಡ್ಸು ಎಲ್ಲ ಜೊತೆಗೆ ಬರೋವ್ರು ನಾವು ಅಲ್ಲೆಲ್ಲ ಹೋಗಿ ಆಟ ಆಡ್ತಿದ್ವಿ ಮತ್ತು ಬೆಟ್ಟಕ್ಕೆ ಅಂದ್ರೆ ವೀಕ್ಲಿ ಒನ್ಸು ನಾವು ಬೆಟ್ಟಕ್ಕೆ ಹತ್ತುತ್ತಿದ್ವಿ ಅಂದರೆ ಶ್ರಾವಣ ಟೈಮಲ್ಲೆಲ್ಲ ಜಾಸ್ತಿ ಜನಗಳು ಬರೋವ್ರು ಅವ್ರ ಜೊತೆಯೆಲ್ಲ ನಾವು ಬೆಟ್ಟಗಳನ್ನ ಹತ್ತುತ್ತಾ ಇದ್ವಿ ಮತ್ತು ಅದೊಂದು ನೆನಪಿದೆ ಮತ್ತು ಅಲ್ಲಿನ ಫ್ರೆಂಡ್ಸು ನಾವು ಜಾಸ್ತಿ ಇರಲಿಲ್ಲ ಬರೇ ಫೈವ್ ಮೆಂಬರ್ಸ್ ಏನೋ ಅಷ್ಟೇ ಇದ್ದಿದ್ದಿದ್ದು ಅವ್ರ ಜೊತೆಯೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಅದೊಂದು ಮಿಸ್ ಮಾಡ್ಕೊಳ್ತೀನಿ ಮತ್ತು ಅಲ್ಲಿ ಅಲ್ಲಿ ನಾವು ಎಲ್ಲ ಟೋಟಲ್ಲು ಒನ್ ಟು ಫಿಫ್ತು ಒಂದು ಫಿಫ್ಟೀನ್ ಮೆಂಬರ್ಸ್ ಇದ್ವಿ ಅಷ್ಟೇ ಅದು ಗೋರ್ಮೆಂಟ್ ಸ್ಕೂಲು ಎಲ್ಲ ಚೆನ್ನಾಗಿ ಟೀಚರ್ಸು ಎಲ್ಲ ಚೆನ್ನಾಗಿ ಆಟ ಆಡಿಸ್ತಿದ್ರು ಅಂತ ಇದು ನನ್ನ ನೆನಪುಗಳು ಇನ್ನ ಹಚ್ಚ ಹಸಿರಾಗಿವೇ ಇವೆ ಮತ್ತು ಇವಾಗ ಹೋದ್ರುನು ಅಷ್ಟೇ ಅಲ್ಲಿನ ಜನರುಗಳೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ನನ್ನ ಫ್ರೆಂಡ್ಸ್ಗಳೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ